ನಮ್ಮ ಶಿವಮೊಗ್ಗದಲ್ಲಿ ಏಳು ತಾಲೂಕು ಇದೆ ಏಳು ತಾಲೂಕಲ್ಲೂ ಸಾಕಷ್ಟು ಶ್ ಜಾತಿ ಪಂಗಡಗಳಿವೆ ಜಾತಿ ಕುಲ ಭಾಷೆ ಸಂಸ್ಕೃತಿ ಅಂತ ಬಂದಾಗ ಲಿಂಗಾಯತ ಇರ್ಬೋದು ಹಿಂದೂ ಮುಸ್ಲಿಮ್ಸು ಕ್ರಿಶ್ಚನ್ಸು ಹಿಂದೂಗಳಲ್ಲೇ ಲಿಂಗಾಯತರು ಬ್ರಾಹ್ಮಣ್ರು ಅಕ್ಕಸಾಲಿಗ್ರು ಹೀಗೆ ಹತ್ತು ಹಲವಾರು ಪಂಗಡಗಳು ಬರ್ತಾ ಹೋಗುತ್ತೆ ಸೊ ಇವರ ಸಂವಾದ ಸಹಬಾಳ್ವೆ ಹೇಗಿರುತ್ತೆ ಅಂದರೆ ಈಗ ನಾವು ನಾವು ಹೇಗೆ ಇರ್ತೀವಿ ಜನಗಳ ಹತ್ರ ಅಂತ ಅವ್ರು ಅವ್ರು ಅದೇ ಥರವೇ ನಮ್ಮ ಜೊತೆಯೆ ಇರ್ತಾರೆ ಇದರಲ್ಲಿ ನಮ್ಮ ನಾವು ಹೇಗೆ ಇರೋದು ಇರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟಾಗಿರುತ್ತೆ ತುಂಬ ಅನ್ಯೋನ್ಯವಾಗಿರ್ತೇವೆ ಯಾವುದೇ ಹಬ್ಬಗಳಾಗಿರ್ಬೋದು ಈಗ ಗಣೇಶ ಹಬ್ಬ ಬಂದಿದೆ ಗಣೇಶ ಹಬ್ಬದ ಟೈಮಲ್ಲೂ ಅಷ್ಟೇ ಎಲ್ಲರೂ ಒಕ್ಕು ಒಗ್ಗೂಡಿಕೊಂಡು ಗಣೇಶ ಇಡೋದು ಗಣೇಶ ವಿಸರ್ಜನೆ ಟೈಮಲ್ಲಿ ಡ್ಯಾನ್ಸ್ ಮಾಡ್ಕೊಳ್ತ ಹೋಗೋದು ಹೀಗೇ ಸಾಕಷ್ಟು ಹಬ್ಬಗಳು ಹಬ್ಬ ಹರಿದಿನಗಳು ದಸರಾ ಟೈಮಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೇಕಾದ್ರೆ ಎಲ್ಲ ಸಹಬಾಳ್ವೆಯಿಂದ ಒಗ್ಗೂಡಿಕೊಂಡೇ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಮುಗಿಸ್ತೇವೆ ಮತ್ತು ಈ ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗ ಅಂತ ಬಂದಾಗ ಲಂಬಾಣಿ ಜನಗಳು ಬರ್ತಾರೆ ಹೀಗೆ ಸಾಕಷ್ಟು ಜನಗಳಿದೆ ಮತ್ತು ಅದ್ರ ಬಗ್ಗೆ ಮಾಹಿತಿ ನನಗೆ ಅಷ್ಟೊಂದಿಲ್ಲ ಮತ್ತು ನಮ್ಮ ಬ ನಮ್ಮ ಜಿಲ್ಲೆ ಇರೋ ಸುತ್ತಮುತ್ತ ಭಾಷೆಗಳು ಅಂತ ಬಂದಾಗ ಕನ್ನಡ ಮಾತಾಡ್ತಾರೆ ತಮಿಳ್ ತೆಲುಗು ಮಾತಾಡ್ತಾರೆ ಏಕಂದ್ರೆ ಆ ಕಡೆ ಆಂಧ್ರ ತಮಿಳ್ ನಾಡವರು ಈ ಕಡೆ ಶಿವಮೊಗ್ಗ ಭದ್ರಾವತಿ ಕಡೆಯೆಲ್ಲ ತುಂಬ ಜನ ವಾಸವಾಗಿದ್ದಾರೆ ಸೊ ಅವ್ರುಗಳು ಆಂಧ್ರ ತಮಿಳ್ ತಮಿಳಿಯನ್ಸು ತಮಿಳಿಯನ್ನು ತಮಿಳ್ ಮಾತಾಡ್ತಾರೆ ಆಂಧ್ರದವ್ರು ತೆಲುಗು ಮಾತಾಡ್ತಾರೆ ಕೊಂಕಣಿ ಕನ್ನಡ ಮಲಯಾಳಂ ಉರ್ದು ಮುಸ್ಲಿಮ್ ಉರ್ದು ಮಾತಾಡ್ತಾರೆ ಇಂಗ್ಲೀಷೂ ಸ್ಕೂಲ್ ಮಕ್ಕಳೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ ಹೀಗೆ ಸಾಕಷ್ಟ್ ಸಾಕಷ್ಟು ಭಾಷೆಗಳನ್ನ ನಮ್ಮ ಕರ್ನಾಟಕದ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಷ್ಟೆಲ್ಲ ವೈಶಿಷ್ಟ್ಯವಾಗಿದೆ